ಅಡುಗೆ ಮಾಡುವಾಗ ಎಲ್ಲ ಮಹಿಳೆಯರು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಏಕೆಂದರೆ ಆ ತರಕಾರಿ ಕಟ್ ಮಾಡಬೇಕಾದ್ರೆ ಚಾಕುವಿನಿಂದ ಕಟ್ ಮಾಡಬೇಕಾದ್ರೂ ಹುಷಾರಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಬೆರಳು ಕಟ್ ಬೆರಳಿಗೆ ಕಟ್ ಕಟ್ ಆಗುತ್ತೆ ಅದೇ ರೀತಿಯಾಗಿ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಎಲ್ಲ ತರಕಾರಿಗಳನ್ನು ತೊಳೆದು ಹಾಕಬೇಕಾಗುತ್ತೆ ಇಲ್ಲಾಂದರೆ ಅನಾರೋಗ್ಯದಿಂದ ಬಳಲಬಹುದು ಅಥವಾ ಅಡುಗೆ ಮಾಡಬೇಕಾದ್ರೆ ಗ್ಯಾಸ್ ಮೇಲೆ ಮಾಡಬೇಕಾದ್ರೆ ಗ್ಯಾಸ್ ಸಿಲಿಂಡರ್ ನೀಟಾಗಿ ಆಫ್ ಮಾಡಿದ್ದೀವಾ ಇಲ್ಲಾ ಯಾವ ರೀತಿ ಆನ್ ಮಾಡಬೇಕಾಗುತ್ತೆ ಆಫ್ ಮಾಡಿ ಬಿಟ್ಟುಬಿಟ್ಟು ಗ್ಯಾಸ್ ಲೀಕಾಗಿ ಅದೂ ಒಂದು ಆಗುತ್ತೆ ಮತ್ತೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಬೇಕು ಇಲ್ಲಾಂದರೆ ಕುಕ್ಕರಲ್ಲಿ ಅನ್ನ ಮಾಡೋದಾದರೆ ಕುಕ್ಕರೆಲ್ಲ ಬ್ಲ್ಯಾಸ್ಟ್ ಆಗೋವಂತಹ ಒಂದು ಚ್ಯಾನ್ಸಸ್ ಇರುತ್ತೆ ಅದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ಅಡುಗೆ ಮಾಡಬೇಕಾದ್ರೆ ಎಲ್ಲ ನೀಟಾಗಿ ಕ್ರಮಬದ್ದವಾಗಿ ಮಾಡಬೇಕಾಗುತ್ತೆ